ನಾನು ಹೆಚ್ಚಾಗಿ ಬರ್ಯೋದು ಪುಸ್ತಕದಲ್ಲೇ ಮೊದಲೇ ಹೇಳ್ದಂಗೆ ನಾನು ಅದರಲ್ಲೇ ಹೆಚ್ಚಾಗಿ ಬರ್ಯೋದಕ್ಕೆ ಇಷ್ಟಪಡ್ತೀನಿ ಪುಸ್ತಕದಲ್ಲಿ ಒಂದು ಪುಸ್ತಕನ ಹಿಡ್ಕೊಂಡು ಬರೆದ್ರೆ ಅದರಲ್ಲಿ ನೂರಾರು ಥರದ ಮಾಹಿತಿ ಸಿಗತ್ತೆ ಅಂತ ನಾನು ನಂಬಿದೀನಿ ಮತ್ತೆ ನಾವು ಪುಸ್ತಕದಲ್ಲಿ ಬರಿ ನಾನು ಹೆಚ್ಚಾಗಿ ಪುಸ್ತಕದಲ್ಲೇ ಬರಿಯೋದು ಸಮಾಜಕ್ಕೆ ಏನು ಹೇಳ್ಬೋದು ಅಂತ ಹೇಳಿದ್ರೆ ನಾವು ಸ್ವಲ್ಪ ಈ ಮೊಬೈಲ್ ಅಥವಾ ಈ ತಾಂತ್ರಿಕ ವಸ್ತುಗಳನ್ನೆಲ್ಲ ಗಣಕಯಂತ್ರ ಈ ಥರದ್ದಲ್ಲೆಲ್ಲ ಸ್ವಲ್ಪ ದೂರ ಇಡಬೇಕು ಮೊಬೈಲ್ ಆಗಿರ್ಬೋದು ಏನೇ ಆಗಿರ್ಬೋದದು ಅದನ್ನೆಲ್ಲ ನಾವು ದೂರ ಇಡಬೇಕಾಗತ್ತೆ ದೂರ ಇಟ್ಟು ನಾವು ಪುಸ್ತಕದ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರ್ಸ್ಬೇಕಾಗತ್ತೆ ಪುಸ್ತಕದ ಮೇಲೆ ಎಷ್ಟು ಪ್ರೀತಿಯನ್ನು ತೋರ್ಸ್ತೀವೋ ಅಷ್ಟು ನಮಗೆ ಪುಸ್ತಕ ಹತ್ತಿರ ಬರುತ್ತೆ ಅಂತ ಹೇಳ್ಬೋದು ಗಣಕಯಂತ್ರ ಈ ಥರದ್ರಲ್ಲೆಲ್ಲ ಓದೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಓದಿ ಅದಿಲ್ಲದೆ ಏನು ಅದೇ ಇಲ್ಲದೆ ಏನು ನಾವು ಬದುಕಕ್ಕೇ ಆಗಲ್ಲ ಅಂತಾನೂ ಹೇಳಕ್ಕಾಗಲ್ಲ ಅದು ನಮಗೆ ಬೇಕು ಆದರೆ ಒಂದು ನಮ್ಮ ಜೀವನದ ಒಂದು ಭಾಗ ಆಗಿರಬೇಕಷ್ಟೆ ಅದೇ ನಮ್ಮ ಜೀವನ ಆಗಿರ್ಬಾರ್ದು ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಗಣಕಯಂತ್ರ ಈ ಥರ ಮೊಬೈಲ್ ಇವೆಲ್ಲ ಬೇಕು ಆದರೆ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಳಿ ಉದಾಹರಣೆಗೆ ನಮಗೆ ಈವಾಗ ಬೇ ಮೊಬೈಲ್ ಬೇಕೇ ಬೇಕು ಅಂದಾಗ ಮಾತ್ರ ಅದನ್ನು ಬಳಸಿ ಸುಮ್ಮ ಸುಮ್ಮನೆ ಮೊಬೈಲನ್ನ ಎಲ್ಲ ಬಳಸಬೇಡಿ ಹಾಗೇ ಎಲ್ಲ ಕಾರ್ಯ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೆಲ್ಲ ಮುಂದಿಡಿ ಮುಂದಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ